ಎರಡು ಸಾವಿರದ ಇಪ್ಪತ್ತೊಂದು ಲಾಕ್ಡೌನ್ ಅರಲ್ಲಿ ಲಾಕ್ಡೌನಲ್ಲಿ ಮೊಬೈಲ್ ಫೋನ್ಗಳು ಸ್ಟೂಡೆಂಟ್ಗೆ ಉಪ್ಯೋಗಂತ ನಾನು ಹೇಳಲ್ಲ ನಮ್ಮ ಒಂದು ಮಾರ್ಕೆಟ್ಗೆ ದುಡ್ಡು ಮಾಡಿದ್ದು ಮೊಬೈಲ್ ಫೋನ್ಗಳು ನಾವು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸಲ್ಲಿದ್ದಾಗ ನಮ್ಮ ಶಾಲೆಯಲ್ಲಿ ಟೀಚರ್ಗಳು ಹೇಳ್ತಾಯಿದ್ರು ಲೋ ಮೊಬೈಲ್ ನೋಡ್ಬ್ಯಾಡ್ರಿ ಮೊಬೈಲ್ ತಗೊಂಬರ್ಬ್ಯಾಡ್ರಿ ನಿಮ್ಗೆ ಒಳ್ಳೇದಲ್ಲ ನೀವು ಓದಲ್ಲ ಅಂತ ಎರಡು ಸಾವಿರ ಇಪ್ಪತ್ತೊಂದು ಲಾಕ್ಡೌನಲ್ಲಿ ಪ್ರತಿ ಒಬ್ಬ ಟೀಚರ್ ಹೇಳದ್ರು ಮೊಬೈಲ್ ತಗೊಳ್ಳಿ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಯಾವುದೇ ಒಂದು ಉಪಯೋಗ ಇಲ್ಲ ಲಾಕ್ಡೌನಲ್ಲಿ ಮೊಬೈಲ್ ಫೋನಿಂದ ಎಲ್ಲರೂ ಹಾಳಾಗಿದ್ದೇ ಅವ್ರ ತಂದೆ ತಾಯಿ ಕಷ್ಟಪಟ್ಟು ಸಾಲ ಮಾಡಿ ಇನ್ನೊಂದು ಮಾಡಿ ಮರೊಂದ್ ಮಾಡಿ ಅವ್ರಿಗೆ ಮೊಬೈಲ್ ಫೋನ್ ತನ್ಕೊಟ್ರೆ ಅವ್ರ ಮೊಬೈಲ್ ಫೋನ್ ಗೇಮಿಂಗೆ ಮತ್ತೊಂದು ಇನ್ನೊಂದ್ಗೆ ಯೂಸ್ ಮಾಡಿದ್ರೆ ಹೊರ್ತು ಓದಬೇಕು ಮೇಲೆ ಬರಬೇಕು ಅಂತ ಯಾವನೂ ಫೋನ್ ಯೂಸ್ ಮಾಡಿಲ್ಲ ಮಾಡಿಲ್ಲ ಅಷ್ಟೆ ಯೂಟೂಬ್ ನೋಡೋಕ್ಕೆ ಪಬ್ಜಿ ಗೇಮ್ ಆಡೋಕ್ಕೆ ಇತ್ತಂದು ಮತ್ತೊಂದು ಇದು ಇನ್ನೊಂದು ಯೂಸ್ ಮಾಡಿದ್ರೇ ಹೊರ್ತು ನನಗೆ ಫೋನಿದೆ ನಾನು ತೋರಿಸ್ಕೊಬೇಕು ಅಂತ ಅವರು ನನ್ನ ಹತ್ರನು ಫೋನಿದೆ ತೋರ್ಸ್ಕೊಳಕ್ಕೆ ಅಂತ್ ತಗೊಂಡರೆ ಹೊರ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಒಂದು ಅನುಕೂಲ ಆಗಲಿಲ್ಲ ಮೊಬೈಲ್ ಫೋನ್ಗಳು ಆಗ ಒಂದು ಮೊಬೈಲ್ ಫೋನು ಹದಿನೈದು ಸಾವಿರ ಇದ್ದರೆ ಹದಿನಾರು ಸಾವಿರ ಹದಿನೇಳು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಗೆ ಮಾರಿಕೊಟ್ಟು ಒಳ್ಳೆ ದುಡ್ಡು ಮಾಡ್ಕೊಳ್ಳೋಕ್ಕೆ ಸ್ಟಾಕ್ಸ್ ಬೇರೆ ಈ ಕಡೆಯಿಂದ ತರ್ಸ್ಕೊಡಕ್ಕೆ ಮಾಡಿದ್ರೆ ಹೊರ್ತು ಒಳ್ಳೆ ದುಡ್ಡು ಮಾಡ್ಕೊಂಡ್ರೆ ಹೊರ್ತು ನಮ್ಮ ಲಾಕ್ಡೌನಿಂದ ಎಲ್ಲ ಮೊಬೈಲ್ ಫೋನ್ಗಳಿಂದ ವಿದ್ಯಾರ್ಥಿಗಳು ಹಾಳಾಗಿದ್ದೇ ಈಗ ವಾಟ್ಸ್ಆ್ಯಪಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಗೂಗಲ್ ಮೀಟಲ್ಲಿ ಮೀಟ್ ಮಾಡ್ತೀವಿ ಕ್ಲಾಸಸ್ ಮಾಡ್ತೀವಿ ಅನ್ನೋವ್ರು ಅಟೆಂಡು ಆಗಿರೋ ಕ್ಲಾಸ್ಗೆ ಅಟೆಂಡ್ ಆಗಿರೋರು ಗೂಗಲ್ ಮೀಟು ವಾಟ್ಸ್ಆ್ಯಪ್ಲೊ ಆನ್ಲೈನ್ ಕ್ಲಾಸಿಗೆ ಸವೆಂಟಿ ಫೈ ಪರ್ಸೆಂಟ್ ಕೂಡ ಇಲ್ಲ ಫೋರ್ಟಿ ಫೈ ಪರ್ಸೆಂಟ್ ಫೋರ್ಟಿ ಫೈ ಪರ್ಸೆಂಟ್ ಮಾತ್ರನೇ ಯಾರು ಕರೆಕ್ಟಾಗಿ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅವ್ರು ಗೇಮಿಂಗ್ನಲ್ಲಿ ಇನ್ನೊಂದರಲ್ಲಿ ಯೂಟೂಬ್ರಲ್ಲಿ ಬ್ರೌಸಿಂಗಲ್ಲಿ ಇದ್ದರೇ ಹೊರ್ತು ಯಾರೂ ಕರೆಕ್ಟಾಗಿ ನಾನು ಪಾಠ ನಾನು ಈ ಥರ ಎಕ್ಸಾಮ್ಗಳಿದೆ ಪಾಸ್ ಮಾಡಬೇಕು ಅಂತ ಯಾರೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಅವ್ರ್ಗೆ ಬೇಕಾಗಿಲ್ಲ ಅನಿಸುತ್ತೆ ವಿದ್ಯೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಮುಖ್ಯವಾದ ಅಂಶವಾಗಿದೆ ಆ ಮುಖ್ಯವಾದ ಅಂಶವನ್ನು ಬಿಟ್ಟುಬಿಟ್ಟು ಬೇರೆ ಎಲ್ಲ ನೋಡ್ತಾರೆ ಮೊಬೈಲ್ ಫೋನ್ನಲ್ಲಿ ಅದಿಕ್ಕೆ ಕರೆನ್ಸಿ ಹಾಕ್ಸೋದು ನೆಟ್ ಪ್ಯಾಕ್ ಹಾಕ್ಸೋದು ಬ್ಲೂ ಫಿಲಮ್ ನೋಡೋದು ಮತ್ತೊಂದು ನೋಡೋದು ಬೇರೆ ಬೇರೆ ಒಂದು ವಿಡ್ಯೋಗ್ಳು ನೋಡೋದು ಯೂಟ್ಯೂಬಲ್ಲಿ ಯಾರೋ ಒಂದು ಬ್ಲಾಗ್ ಮಾಡಿದ ಅಂತೇಳ್ಬಿಟ್ಟು ಅವ್ನದೇ ನೋಡ್ಕೊಂ ಕೂತ್ಕೊಂಡಿರೋದು ಅವ್ನು ಯೂಸ್ ಇಲ್ಲ ಏನಿಲ್ಲ ಇವ್ರ್ಗೇನು ತಾಪತ್ರೆ ಒಂದು ಜಿ ಬಿ ನೆಟ್ ಖಾಲಿಯಾಗತ್ತೆ ಒಂದುವರೆ ಜಿ ಬಿ ನೆಟ್ ಖಾಲಿಯಾಗತ್ತೆ ಅಂತ ಮಾತ್ರ ಫೋನ್ ಯೂಸ್ ಮಾಡಿದ್ರೆ ಹೊರ್ತು ನನ್ನ ಶಾಲೆಯಿಂದ ಇಂಥ ಡಾಕುಮೆಂಟ್ಸ್ ಕಳ್ಸಿದ್ದಾರೆ ಇಂಥ ಪಾಠ ಪಿ ಡಿ ಎಫ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಯಾರೂ ಮೊಬೈಲ್ ಫೋನ್ ಯೂಸ್ ಅಂತಗೋಸ್ಕರ ಯಾರೂ ಮೊಬೈಲ್ ಫೋನ್ ಯೂಸ್ ಮಾಡಿಲ್ಲ ಎಲ್ಲಾರು ಯೂಸ್ ಮಾಡಿರೋದು ಮಾತ್ರ ಎಂಟರ್ಟೈನ್ಮೆಂಟ್ ಬಿಕಾಸ್ ಆಫ್ ಡ್ಯಾನ್ಸಿಂಗ್ ಪ್ರೋಗ್ರಾಮ್ಸ್ ಎಕ್ಸೆಟ್ರಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅನ್ನೋನ್ ಸೊರ್ಸ್ ಅನ್ನೋನ್ ಇರ್ರೆಗ್ಯುಲರ್ ಆ್ಯಕ್ಟಿವಿಟೀಸ್ ನೋಡೋಕ್ಕೆ ಮಾತ್ರ ಯೂಸ್ ಮಾಡಿದ್ರೆ ಹೊರ್ತು ನನಗೆ ಗೊತ್ತಿದೆ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮಕ್ಕಳ ಓದಿನ ವಿಷಯಲ್ ಮೊಬೈಲ್ ಫೋನ್ ಮಾತ್ರ ಅವರ ವಿದ್ಯೆಯನ್ನು ಹಾಳ್ ಮಾಡಿತೇ ಹೊರ್ತು ಯಾರ್ನೂ ಉದ್ದಾರ ಮಾಡಿಲ್ಲ